ಹಲೋ ಅಕ್ಕ ಹೇಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಕ್ಕ ನೀವು ಹ್ಞೂ ಇಲ್ಲ ಹೋದ ತಿಂಗ್ಳು ನಾವು ತಿರುಪತಿಗೋಗಿದ್ವಿ ಅಲ್ಲಿ ತುಂಬ ಜನ ಹ್ಞೂ ತುಂಬ ಅಂದರೆ ತುಂಬ ಜನ ಹ್ಞೂ ನಾವು ಇಲ್ಲಿ ಟ್ರೈನಾಗೆ ಹೋಗಿದ್ವಿ ಟ್ರೈನಲ್ಲಿ ನಮ್ಮ ಯಜ್ಮಾನ್ರು ಹೇಳಿದ್ರು ಇಲ್ಲ ಬಸ್ಸಾಗೋಗ್ಬಿಡೋಣ ಅಂತ ನಾನು ಟಿಕೆಟ್ ಜಾಸ್ತಿ ಆಗುತ್ತೆ ಮಕ್ಕಳೆಲ್ಲ ಕರ್ಕೊಂಡೋಗ್ತೀನಲ್ಲ ಅದಕ್ಕೆ ಜಾಸ್ತಿ ಆಗುತ್ತೆ ನಾವು ಟ್ರೈನಲ್ಲೋದ್ರೆ ಚಾರ್ಜ್ ಕಮ್ಮಿ ಆಗುತ್ತೆ ಟ್ರೈನಲ್ಲೋಗ್ಬಿಡೋಣ ಅಂತ ಟ್ರೈನಲ್ಲೋಗಿದ್ರಕ್ಕ ಅಯ್ಯೋ ಯಾಕೆ ಕೇಳ್ತೀರ ಟ್ರೈನಲ್ಲಿ ನಿಂತ್ಕೊಳ್ಳೋಕೆ ಜಾಗವೇ ಇಲ್ಲ ನಿತ್ ನಿಂತ್ಕೊಳ್ ಕೂತ್ಕೊಳ್ಳೋಕೆ ಎಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಹೆಂಗೋ ಸ್ವಲ್ಪ ಒಂದೆರ್ಡು ಅವರ್ ನಿತ್ಕೊಂಡೋದ್ವಿ ಆಮೇಲೆ ಸ್ವಲ್ಪ ಸಖತ್ ಜಾಗ ಸಿಕ್ತು ಕೆಳಗಡೆ ಕೂತ್ಕೊಂಡೋಗ್ರಿ ನಾನು ನಮ್ಮ ಯಜಮಾನರು ಮಕ್ಕಳು ಇಬ್ಬರು ಮಕ್ಕಳು ಆಮೇಲೆ ನಮ್ಮ ಮೈದುನ ಮೈದ್ನನ ಹೆಂಡ್ತಿ ಅವ್ರ ಮಕ್ಕಳಿಬ್ರು ಒಟ್ಟು ನಾವು ಎಂಟು ಜನ ಹೋಗಿದ್ದು ಹ್ಞೂ ಎಂಟು ಜನ ಹೋಗಿದ್ದಕ್ಕ ಹಾಂ ಇಲ್ಲಿ ಒಂಬತ್ತುವರೆಗೆ ಟ್ರೇನಿಗೆ ಟ್ರೈನ್ ಇಕ್ಕದ್ವಿ ಆಮೇಲೆ ತಿರುಪತಿಗ ಬೆಳಗ್ಗೆ ಐದು ಹಾಂ ಐದುವರೆಗ ತಿರುಪತಿಗೋದ್ವಿ ಹ್ಞೂ ತಿರುಪತಿಗೋಗಿ ಅಲ್ಲಿ ಒಂದು ಆಟೋ ಇಳ್ಸ್ಬಿಟ್ಟು ಆಟೋದಾಗೋಗ್ಬೇಕಂತೆ ಅಲ್ಲಿ ಆಟೋದಾಗೋಗಿ ಕೆಳಗಡೆ ತಿರುಪತಿ ಕೆಳ ತಿರುಪತಿ ಹ್ಞೂ ಕೆಳಗಡೆ ತಿರುಪತಿಯಾಗೆ ನಿಲ್ಸಿದ್ರು ಆಮೇಲೆ ಅಲ್ಲಿ ಪಡಿ ಎಕ್ಕೊಂಡೋಗ್ಬೇಕಲ್ಲ ಮಕ್ಕಳು ನನಗೆ ಎಕ್ಕಕಾಗಲ್ಲ ಬಸ್ಸಾಗೋಗೋಣ ಅಂತ ನನಗಾಸೆ ಪಡಿ ಮೇಲೆ ನಡ್ಕೊಂಡೋಗ್ಬೇಕು ಅಂತ ಹ್ಞೂ ಆಮೇಲೆ ಸರಿ ಹೆಂಗೋ ಮಾತಾಡಿ ನಡ್ಕೊಂಡೋಗೋಣ ಅಂತ ಇದ್ಮಾಡಿದ್ವಿ ಬೆಳಗ್ಗೆ ಆರು ಗಂಟೆಗೆ ನಾವು ಸ್ನಾನ ಮಾಡಿ ಪಡಿ ಮೇಲೆ ಹೋದ್ರಕ್ಕ ಓ ಹತ್ತೂವರೆ ಹನ್ನೊಂದು ಗಂಟೆ ಆಯಿತು ನಾವು ಪಡಿ ಮುಗ್ಸೋಕೆ ಹ್ಞೂ ಆಮೇಲೆ ಪಡಿ ಮುಗಿಸಿ ಹೋಗಿ ದರ್ಶನಕ್ಕೋಗಿದ್ವಿ ದರ್ಶನ ಆಮೇಲೆ ನನ್ನ ಮಗನಿಗೆ ಗುಂಡೊಡಿ ಹೊಡಿ ಗುಂಡೊಡಿಬೇಕಾಗಿತ್ತು ಆಮೇಲೆ ಹತ್ತುವರೆ ಮೇಲೆ ಹೋದ್ವಿ ಗುಂಡೆಲ್ಲ ಹೊಡ್ಸ್ಕೊಂಡು ಹನ್ನೊಂದು ಹನ್ನೊಂದು ಕಾಲಾಗ ಕ್ಯೂಗೋದ್ರಕ್ಕ ಓಹ್ ಕ್ಯೂ ಅಂದರೆ ಕ್ಯೂ ಸಿಕ್ಕಾಪಟ್ಟೆ ಕ್ಯು ಕ್ಯೂ ಅಕ್ಕ ಹ್ಞೂ ಬೆಳ ಒಂದು ಹನ್ನೊಂದು ಕಾಲಿಗೆ ನಿತ್ಕೊಂಡಿದ್ದು ನಾವು ರಾತ್ರಿ ಎಂಟು ಗಂಟೆ ಆಯಿತು ಗೋಡನ್ಗೋಗೋವಾಗ ಗೋಡನಲ್ಲಾಕ್ಬಿಟ್ರು ಹ್ಞೂ ಗೋಡನ್ನಾಗಾಕ್ಬಿಟ್ಟು ಇಲ್ಲ ಇವಾಗ ಬಿಡೋಕ್ಕಾಗಲ್ಲ ಬೆಳಗ್ಗೆ ನಿಮ್ಗೆ ಮೂರು ನಲವತ್ತೈದಕ್ಕೆ ಬಿಡ್ತೀರಿ ಅಂದ್ಬಿಟ್ರು ಮಳೆ ಬೇರೆ ಅವತ್ತು ಹ್ಞೂ ಮಳೆ ಬೇರೆ ಹ್ಞೂ ತುಂಬ ನೆನೆದೋಗ್ಬಿಟ್ರಿ ಸಾ ಹಿಂಗೆ ಇದು ಕಡೆ ಎದ್ ಕಡೆ ನೀರು ಬೀಳ್ತನೇ ಐತೆ ಆಮೇಲೆ ನಮ್ಮ ಯಜಮಾನ್ರು ಬೈದರು ಇವತ್ತು ಬೇಡ ಅಂದೆ ನೀನೇ ಇವತ್ತು ಹೋಗೋಣ ಬರೋ ವಾರ ಹೋಗೋಣ ಅಂದೆ ನಾನು ಇಲ್ಲ ಈ ವಾರನೇ ಹೋಗೋಣ ಅಂತ ಕರ್ಕೊಂಡ್ಬಂದೆ ನೋಡು ಹೆಂಗೈತೆ ಟ್ರೈನಲ್ಲಿ ಜಾಗವೇ ಇಲ್ಲ ಇಲ್ಲಿ ಬಂದರೆ ನಡ್ಕೊಂಡು ಬರೋಣ ಅಂದೆ ನಡ್ಕೊಂಡ್ಬಂದಿದ್ದಾಯ್ತು ಇವಾಗ ಕ್ಯೂ ಅಲ್ಲಿ ಮಳೆ ಬೇರೆ ಮಲೆಯಲ್ಲಿ ನೆನ್ದ್ಕೊಂಡೋಗ್ಬೇಕಾ ಅಂತ ಬೈದರು ಸರಿ ಆಯಿತು ಹೆಂಗೋ ಹೋಗೋಣ ಅಂದ್ಬಿಟ್ಟು ಕ್ಯೂ ಅಲ್ಲಿ ಎಂಟು ಗಂಟೆಗೆ ಗೋಡನ್ನಾಗಾಕಿದ್ರು ಆಮೇಲೆ ಸ್ವಲ್ಪೊತ್ತು ನಿದ್ದೆ ಮಾಡಿದೆ ಆಮೇಲೆ ಪ್ರಸಾದ ಕೊಟ್ಟರು ಬೆಳಗ್ಗೆ ಎರ್ಡು ಗಂಟೆ ಹಂಗೆ ಕಾಫಿ ಬಾದಾಮ್ ಹಾಲು ಕೊಟ್ಟರು ಕುಡಿದು ಬಿಟ್ಟು ಆಮೇಲೆ ಎದ್ದು ಮೂರು ಮೂರು ಗಂಟೆಗೆಲ್ಲ ಎದ್ಬಿಟ್ಟೆ ಮೂರು ಗಂಟೆಗೆದ್ದು ಸ್ನಾನ ಗೀನ ಮಾಡಿಕೊಂಡು ಆಮೇಲೆ ಕ್ಯೂವಾಗೆ ನಿಂತ್ಕೊಂಡೆ ನನ್ಮಕ್ಕಳೆಂದ್ರೆ ತುಂಬ ಅವ್ರದ್ದು ಟಾರ್ಚರು ಅಮ್ಮ ನನಗೆ ಕೈ ನೋಯ್ತೈತೆ ನನಗೆ ಕಾಲು ನೋಯ್ತೈತೆ ಹಿಂಗೆ ನಾನು ಇನ್ನೊಂದ್ಸರ್ತಿ ದೇವ್ಸ್ಥಾನಕ್ಕೆ ಬರಲ್ಲ ಅಂತಲೇ ನನ್ನ ಮಗನು ನನ್ಮಗಳು ನಾನು ಬರಲ್ಲಮ್ಮ ಇನ್ನೊಂದ್ಸರ್ತಿ ನನ್ನ ಕರಿಬೇಡ ಅಂತಲೇ ನನ್ಮಗಳು ಆಮೇಲೆ ಹೆಂಗೋ ಒಂದು ಒಂದು ಇದ್ರಾಗ ಕಷ್ಟಪಟ್ಟು ಹೋಗಿ ದೇವ್ಸ್ಥಾನಕ್ಕೋಗ್ಬಿಟ್ಟೆ ಅಕ್ಕ ಆಮೇಲೆ ದೇವರ ಮುಖ ನೋಡೋದು ನನ್ಗೆ ಅಷ್ಟೊಂದು ಸಮಾಧಾನ ಆಯಿತು ಆ ಮುಖ ಪೂಜೆ ಆ ದೀಪಗಳು ಎಲ್ಲ ನೋಡಿ ನನ್ಗೆ ಅಷ್ಟೊಂದು ಸಮಾಧಾನ ಆಯಿತಕ್ಕ ಹ್ಞೂ ಇನ್ನೊಂದ್ಸರ್ತಿ ಹೋಗ್ಬೇಕು ಹೋಗ್ಬೇಕು ಅಂತ ಇದ್ದೆ ಕೇಳಿದ್ರೆ ಮನೆಗೆ ಇನ್ನೊಂದ್ಸರ್ತಿಯಂತೂ ನನ್ನ ದೇವ್ಸ್ಥಾನಕ್ಕೆ ಕರಿ ಕರೆಸ್ಬೇಡ ನೀನು ನಾನು ಬರಲ್ಲ ನಿಮ್ಮ ಜೊತೆಗೆಲ್ಲ ನಾನು ಬರೋದೇ ಇಲ್ಲ ಅಂತಾರೆ ನಮ್ಮ ಯಜಮಾನ್ರು ಹ್ಞೂ ಒಟ್ಟು ದರ್ಶನ ಚೆನ್ನಾಗಾಯ್ತು ಹ್ಞೂ ದರ್ಶನ ಎಲ್ಲ ಚೆನ್ನಾಗಾಯ್ತು ದೇವ್ರ ಮುಖ ನೋಡೋಕೆ ಇನ್ನೂ ಸ್ವಲ್ಪೊತ್ತು ನೋಡೋಣ ಅಂದ್ಕೊಂಡಿದ್ದೆ ಎಲ್ಲಿ ಬಿಡ್ತಾರೆ ಅಕ್ಕ ಹಿಂಗೆ ನೋಡೋಕ್ಕೂ ಬಿಡಲ್ಲ ಹಂಗೆ ತಳ್ತಾರೆ ಹ್ಞೂ ಹಂಗೆ ತಳ್ತಾರೆ ಆಮೇಲೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಹತ್ತು ಗಂಟೆಗೆ ಈಚೆ ಬಂದ್ವಿ ಅಕ್ಕ ಹ್ಞೂ ಎಲ್ಲ ನೋಡ್ಕೊಂಡು ಮಕ್ಳಿಗೆ ಏನೇನು ಬೇಕೋ ಎಲ್ಲ ಈಸ್ಕೊಂಡು ಆಮೇಲೆ ಈಚೆ ಬಂದ್ವಿ ಆಮೇಲೆ ಬಂದು ಲಡ್ಡುಗಳೆಲ್ಲ ಲಾಡುಗಳೆಲ್ಲ ಈಸ್ಕೊಂಡು ಲಾಡ್ಗೊಂದು ಕ್ಯೂ ಅವ್ರು ಕೌಂಟ್ರ್ ತೆಗಿಯೋಂಗಿಲ್ಲ ಹಂಗೆ ಓಡ್ಬರ್ತಾರೆ ಜನಗಳು ಕೌಂಟ್ರ್ ತೆಗಿಯೋಂಗಿಲ್ಲ ಹಂಗೆ ಓಡ್ಬರ್ತಾರೆ ಈ ಕೌಂಟ್ರಿಲ್ಲ ಆ ಕೌಂಟ್ರು ಆ ಕೌಂಟ್ರಿಲ್ಲ ಇನ್ನೊಂದು ಕೌಂಟ್ರ್ ಅಂತಾರೆ ಅಲ್ಲೋದ್ರೆ ಬಿಲ್ ಈಸ್ಕೊಂಡ್ಬನ್ರಿ ಅಂತಾರೆ ಅಯ್ಯೋ ಏನಕ್ಕಪ್ಪಾ ಈ ಲಾಡು ಅನ್ಸ್ತೈತೆ ಅಕ್ಕ ಆಮೇಲೆ ಹೋಗಿ ಲಾಡುನೂ ಈಸ್ಕೊಂಡು ಆಮೇಲೆ ರೂಮಿಗೆ ಬಂದ್ವಿ ರೂಮಿಗೆ ಬಂದು ಆಮೇಲೆ ಸ್ವಲ್ಪೊತ್ತು ಹಂಗೆ ಕೂತ್ಕೊಂಡು ಎರ್ಡು ಗಂಟೆ ಟ್ರೈನು ಹ್ಞೂ ಎರ್ಡು ಗಂಟೆ ಟ್ರೈನ್ ಸಿಕ್ತಕ್ಕ ಹ್ಞೂ ಟ್ರೈನಲ್ಲಿ ಹೋಗೋವಾಗ ಏನೋ ಕಷ್ಟ ಇತ್ತು ಬರೋವಾಗ ಪರವಾಗಿಲ್ಲ ಫ್ರೀಯಾಗಿತ್ತು ಹ್ಞೂ ಹೋಗಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದ್ರಕ್ಕ ಎರ್ಡು ಗಂಟೆಗೆ ಅಲ್ಲಿ ಇಕ್ದೆ ಟ್ರೈನು ಇಲ್ಲಿ ಬರೋಕ್ಕೆ ಒಂಬತ್ತುವರೆ ಆಯಿತು ಟ್ರೈನಲ್ಲಿ ಇಳಿದ್ಬಿಟ್ಟು ಮನೆಗೆ ಆಟೋವಲ್ಲಿ ಬಂದು ಹನ್ನೊಂದು ಹನ್ನೊಂದುವರೆಗೆಲ್ಲ ಮನೆಗೆ ಬಂದ್ಬಿಟ್ರಿ ಅಕ್ಕ ಹ್ಞೂ ಬೇರೆ ಎಲ್ಲೂ ಹೋಗಿಲ್ಲಕ್ಕ ಎಲ್ಲಿ ಇಲ್ಲಿ ಇಲ್ಲಿಗೋಗೋಕ್ಕೆ ಸುಸ್ತಾಗ್ಬಿಡ್ತು ಹ್ಞೂ ಕಾಲು ಕೈ ಎಲ್ಲ ನೋವು ಬೇರೆ ಜಾಗ್ದಲ್ಲಿ ಎಲ್ಲಕ್ಕ ಹೋಗಿ ನೋಡೋದು ಓ ಇನ್ನೊಂದ್ಸರ್ತಿ ತಿರುಪತಿಗೆ ಬರಲ್ಲ ಅಂತಲೇ ನನ್ಮಗನೂ ಹ್ಞೂ ಸರಿ ಅಕ್ಕ ಹ್ಞೂ ಆಯಿತು ಹ್ಞೂ ಸರಿ ಅದೇ ಇನ್ನೊಂದ್ಸರ್ತಿ ನೀವು ಎಲ್ಲಾರ ಹೋಗೋವಾಗ ನನ್ನ ಕರೀರಿ ನಾನು ಬರ್ತೀನಿ ದೇವಸ್ಥಾನಕ್ಕೆ ಹಾಂ ಸರಿ ಅಕ್ಕ ಆಯಿತು ಇಡ್ತೀನಿ ಅಕ್ಕ ಹ್ಞೂ